ಅಲೊ ಸರ್ ಸರ್ ನಾನ್ ಕ್ಯಾಬ್ ಬುಕ್ ಮಾಡಿದ್ದೆ ಬಟ್ಟ ಅಷ್ಟ್ ಅಷ್ಟೊತ್ತಿಂದ ವೈಯ್ಟ್ ಮಾಡ್ತಾ ಇದೀನಿ ನೀವಿನ್ನೂ ಬಂದೇ ಇಲ್ವಲ್ಲ ಸರ್ ನಾನ್ ಕ್ಯಾಬ್ ಬುಕ್ ಮಾಡಿ ಎಷ್ಟೋ ಹೊತ್ತಾಯ್ತಲ ಸರ್ ಏನು ಸರ್ ನಮ್ಮ ನಮ್ಗೆ ಕೆಲಸ ಇರುತ್ತೆ ತಾನೇ ನೀವು ಇಷ್ಟು ಇಷ್ಟೊತ್ತು ಮಾಡಿಬಿಟ್ರೆ ನಾವು ಇನ್ನೊಂದ್ಸಲ ನಿಮ್ಮ ಕ್ಯಾಬ್ ಬುಕ್ ಮಾಡ್ಬೋದಾ ಸರ್ ಬೇಗ ಬನ್ನಿ ಸರ್ ನಂಗೆ ಟೈಮ್ ಇಲ್ಲ